ನಮ್ಮ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ತುಂಬ ಕೆಟ್ಟ ಸ್ಥಿತಿಯಲ್ಲಿದೆ ಅದನ್ನು ಸುಧಾರ್ಸಕ್ಕೆ ನಾವು ಏನೆಲ್ಲ ಮಾಡ್ಬೋದು ಅಂದರೆ ಫಸ್ಟು ನಾವು ಡ್ರೈನೇಜ್ ಅಂತ ಅಂಡರ್ಗೌಂಡೂ ಚರಂಡಿಗಳ್ನ ಮಾಡಿಸ್ಬೇಕು ರೋಡ್ ಮೇಲೆ ಚರಂಡಿ ಹೋದರೆ ನಾವು ಮಾಡಿರತಕ್ಕಂಥ ಸ್ನಾನ ಕೊಳಚೆ ಪಾತ್ರೆ ತೊಳೆದಿದ್ದು ಎಲ್ಲ ರೋಡ್ ಮೇಲೆ ಹೋಗಿ ವಾಸ್ನೆಗಳು ಇದಾಗಿ ಅದು ಎಲ್ಲ ಕಡೆನೂ ನೀರು ಸ್ಪ್ರೆಡ್ ಆಗಿ ರೋಡೆಲ್ಲ ಹರಡುತ್ತೆ ಮತ್ತು ಅದರ ಮೇಲೆ ವೆಯ್ಕಲ್ ಹೋದಾಗ ನಾಲ್ಕು ಜನಕ್ಕೆ ಸಿಡಿಯುತ್ತೆ ಎಕ್ಸಾಂಪಲ ಸ್ಕೂಲ್ ಹುಡುಗ್ರು ಬಿಳಿ ಬಟ್ಟೆ ಹಾಕಂಡ್ ಹೋಗ್ತಾ ಇರ್ತಾರೆ ಅಲ್ಲೊಂದು ಕಾರೋ ಬಸ್ಸೋ ಬರುತ್ತೆ ಅನ್ಕೊಳ್ಳಿ ಸ್ನಾನ ಮಾಡಿದ ನೀರು ಅಲ್ಲಿ ಹೋಗ್ತಾ ಇರುತ್ತೆ ಕಾರು ಬಸ್ನವನಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಬರ್ರ್ ಅಂತ ಹೋಗ್ತಾರೆ ಆ ಕೊಚ್ಚೆ ನೀರು ಹುಡುಗ್ರ ಯೂನಿಫಾಮ್ ಮೇಲೆ ಸಿಡಿಯುತ್ತೆ ಅದಕ್ಕೆ ನಾವು ಅಂಡ್ರ್ಗ್ರೌಂಡು ಒಳ ಚರಂಡಿ ಥರ ರೋಡ್ನಲ್ಲೇ ಮಾಡಿಬಿಟ್ರೆ ಯಾವುದೇ ಸಮಸ್ಸೆಗಳೂ ಎದುರಾಗಲ್ಲ ಸೊ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಸ್ನಾನ ಮಾಡಿದ ಕುಳ್ಳೆ ಆ ಡ್ರೈನೇಜ್ ಹೋಗುವಂಥದನ್ನ ಅಂಡ್ರ್ಗ್ರೌಂಡ್ ನೆಲದ ಮುಖಾಂತರ ಹೋಗುವಂಥದಕ್ಕೆ ಕೊಡಿಸ್ಬೇಕು ಸೊ ಯಾವಾಗ ನಾವು ಡ್ರೈನೇಜನ್ನ ಮಾಡಿಸಲ್ಲ ಅಂದರೆ ನೆಲದ ಒಳಗೆ ಚರಂಡಿ ಮೂಲಕ ಹೋಗುವಂಥ ಕೆಟ್ಟ ನೀರನ್ನ ಕಾಪಾಡ್ಕೊಂತೀವಿ ಆಗ ನಮ್ಮ ಹಳ್ಳಿಯ ವ್ಯವಸ್ಥೆ ಸುಧಾರಿಸುತ್ತೆ ಇಲ್ಲ ಅಂದರೆ ನಾವು ಏನು ಮಾಡಿದರೂ ರೋಡ್ ಎಲ್ಲ ಇದಾಗಿ ಸ್ಪ್ರೆಡ್ ಆಗಿ ಕಾಯ್ಲೆಗಳು ಬರೋ ಚಾನ್ಸಸ್ ಇರ್ತವೆ ಸೊಳ್ಳೆಗಳು ಬರ್ತವೆ ಮಲೇರಿಯ ಬರ್ತವೆ ಮಲೇರಿಯ ಬಂದು ಆಸ್ಪತ್ರೆಗೆ ಹೋಬೇಕು ಆಸ್ಪತ್ರೆಗೆ ಹೋದ್ರೆ ದುಡ್ಡು ಖರ್ಚಾಗುತ್ತೆ ದುಡ್ಡು ಇಲ್ಲ ಅಂದರೆ ಆಸ್ಪತ್ರಿಗೆ ಹೋಗಕ್ ಆಗ್ಲಿಲ್ಲ ಅಂದರೆ ಜನಗಳು ಸಾಯ್ತಾರೆ ಸೊ ಹಣದ ಪ್ರಾಬ್ಲಮ್ ಭಾಳ ಇರುತ್ತೆ ಸೋ ಆಸ್ಪತ್ರಿಗ್ ಹೋಗಕ್ಕಾಲ್ಲ ಗೋರ್ಮೆಂಟ್ ಆಸ್ಪತ್ರೆಗೆ ತುಂಬ ಚೆನ್ನಾಗಿ ತೋರಿಸಲ್ಲ ಒಂದೊಂದು ಸಾರಿ ಊರಿಂದ ಊರಿನಲ್ಲಿ ಹೋಬೇಕಾತ್ತೆ ಆಸ್ಪತ್ರೆ ಸೌಲಭ್ಯ ಇರೋಲ್ಲ ಒಂದು ಹಳ್ಳಿಗಳಲ್ಲಿ ಸೊ ನಾವು ಆ ಊರಿಗೆ ಹೋಗಿ ಇನ್ನೇನು ನಾಳೆ ಹೋಗಣ ಬಿಡು ಹೋಗಕ್ಕಾಗಲ್ಲ ಸುಸ್ತಾಗಿದೆ ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅದು ನಾಳೆ ಜೀವನಕ್ಕೂ ತುಂಬ ಅಪಾಯ ಆಗಿ ಸಾಯುವ ಪರಿಸ್ಥಿತಿಯಲ್ಲಿ ಇರುತ್ತೆ ಇದೆಲ್ಲ ಚರಂಡಿಗಳು ಹಳ್ಳಿಗಳಲ್ಲಿ ನೀಟಾಗಿ ಇದ್ದರೆ ಡ್ರೈನೇಜ್ ಅಂತ ಕರಿತೀವಿ ಅದೆಲ್ಲ ನೀಟಾಗಿ ಇದ್ದರೆ ಯಾವುದೇ ಸಮಸ್ಯೆಗಳು ಆಗೋಲ್ಲ ಕೆಟ್ಟ ನೀರು ಅಂದರೆ ಸ್ನಾನ ಮಾಡಿದ್ದು ಕೊಳಕು ನೀರು ಫ್ಯಾಕ್ಟ್ರೀ ನೀರು ಮನೆಯಲ್ಲಿ ಪಾತ್ರೆ ತೊಳೆದಿದ್ದು ಬಟ್ಟೆ ಒಗೆದಿದ್ದು ಕ್ಲೀನಾಗಿ ನೀರು ಚರಂಡಿ ಮೂಲಕ ಕೆಳಗೆ ನೆಲದ ಕೆಳಗಿಂದ ಹೋಗಿಬಿಟ್ರೆ ಯಾವ ರೀತಿಯಿಂದನೂ ಆಗಲ್ಲ ನಗರದಲ್ಲೆಲ್ಲ ಚರಂಡಿಗಳು ತುಂಬ ಚೆನ್ನಾಗಿ ಕಾಪಾಡ್ಕೊಂಬಂದಿರ್ತಾರೆ ಅಲ್ಲಿ ನಗರ ಸಭೆ ಕಾರ್ಪೊರೇಷನ್ಸ್ ಇರುತ್ತಲ್ಲ ಪ್ರತಿ ಮನೆಯದು ಡ್ರೈ ವೇಶ್ಟ್ ಕೂಡ ಚರಂಡಿ ಮೂಲಕ ಅಂಡ್ರ್ಗ್ರೌಂಡಿಂದ ಹೋಗಬೇಕು ಅಂತ ವ್ಯವಸ್ಥೆ ಮಾಡಿರ್ತಾರೆ ಆದರೆ ಹಳ್ಳಿಗಳಲ್ಲಿ ಈ ರೀತಿ ಇರೋಲ್ಲ ದಯವಿಟ್ಟು ಹಳ್ಳಿಗಳಲ್ಲಿ ಚರಂಡಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರೆ ಒಳ್ಳೆಯದು ಅದನ್ನು ಸುಧಾರ್ಸಕ್ಕೆ ಏನು ಮಾಡಬೇಕು ಅಂದರೆ ಎಲ್ಲರೂ ನೀಟಾಗಿ ಇಟ್ಕೋಬೇಕು ತಮ್ಮ ವೇಸ್ಟೇಜ್ ಆಗಿರುವ ನೀರನ್ನು ಪೈಪ್ಗಳ ಮುಖಾಂತರ ಅದು ಎಲ್ಲಿ ಹೋಗಬೇಕೋ ಅಲ್ಲಿಗೆ ಸರಿಯಾದ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಈ ಥರ ಕಲ್ಪಿಸಿದ್ರೆ ತಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಹಳ್ಳಿಗಳಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ದೆಲೆ ಭಾಳ ಜನ ಸತ್ತೋಗಿದ್ದಾರೆ ಆಮೇಲೆ ಆರೋಗ್ಯಕ್ಕೆ ಹಾನಿಕರ ಆಗಿದೆ ಆರೋಗ್ಯ ಹದಗೆಟ್ಟಿದೆ ಇವೆಲ್ಲ ಆಗಲಿಕ್ಕೆ ಚರಂಡಿ ನೀರೇ ಕಾರಣ ಸೊ ಚರಂಡಿ ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ನಾನು ಕೇಳ್ಕೊಂತೀನಿ ನಮಸ್ಕಾರಗಳು